ವರ್ದಕ್ಷಿಣೆ ವರ್ದಕ್ಷಿಣೆ ಈ ಸಮಾಜದಲ್ಲಿ ಅತಿ ಹೆಚ್ಚು ಈ ಮಹಿಳೆಯರು ಈ ಒಂದು ವರ್ದಕ್ಷಿಣೆಯಿಂದ ತುಂಬ ಈ ಬಳಲ್ತಾ ಇದ್ದಾರೆ ಅಂದರೆ ಗಂಡಸರು ವರ್ದಕ್ಷಿಣೆಗೋಸ್ಕರವೇ ಎಷ್ಟೋ ಹೆಣ್ಣು ಮಕ್ಕಳನ್ನ ಮದುವೆ ಆಗಿರುವುದು ಉಂಟು ಈ ವರ್ದಕ್ಷಿಣೆ ಅನ್ನೋದು ಈ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಪೀಳಿಗೆ ಜನ ವರ್ದಕ್ಷಿಣೆಯನ್ನು ಇಷ್ಟಪಡ್ತಾ ಇದ್ದಾರೆ ಅದನ್ನು ನಾವು ತೊಡೆದು ಹಾಕ್ಬೇಕು ಮತ್ತು ಎಷ್ಟೋ ಹೆಣ್ಣು ಮಕ್ಕಳ ಮಕ್ಕಳನ್ನಾ ವರ್ದಕ್ಷಿಣೆಯಿಂದ ಕೊಲೆ ಮಾಡಿರುವುದು ಉಂಟು ಆದ್ದರಿಂದ ಈ ವರ್ದಕ್ಷಿಣೆ ಅನ್ನೋದು ಹೆಚ್ಚು ಹೆಚ್ಚು ಜನರಲ್ಲಿ ಬಳಲ್ತಾ ಇದಾರೆ ಈ ವರ್ದಕ್ಷಿಣೆ ಅನ್ನೋದು ನಾವೇನೂ ಜನರಲ್ಲಿ ಇದು ತಗೋಳೋದು ಕಾನೂನು ಬಾಹಿರ ಆದ್ರಿಂದ ಈ ವರ್ದಕ್ಷಿಣೆನ ನಾವು ತೊಡೆದ್ಹಾಕ್ಬೇಕು ಇಲ್ಲದೇ ಹೋದ್ರೆ ನೆಕ್ಸ್ಟು ಜನ್ರೇಷನ್ನವರು ಹೆಚ್ಚು ಮಹಿಳೆಯರನ್ನು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅದರಲ್ಲಿ ಎಷ್ಟೋ ಮಹಿಳಾ ಸಂಘಗಳು ಇದ್ದರೂ ಈ ವರ್ದಕ್ಷಿಣೆ ಅನ್ನೋದನ್ನು ಈ ಸಮಾಜದಿಂದ ಕಿತ್ತೊಗೆಯೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಇನ್ನು ವರ್ದಕ್ಷಿಣೆಯನ್ನು ಬೆಳೆಸಿಕೊಂಡು ಹೋಗುತ್ತಿರುವ ಈ ಹಿಂದೂ ಧರ್ಮದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ದಾರುಣ್ಯ ಕೃತ್ಯಗಳು ನಡೆದಿವೆ ವರ್ದಕ್ಷಿಣೆಗೋಸ್ಕರ ಎಷ್ಟೋ ಸಾವು ನೋವುಗಳು ಹಾಗೇ ವರ್ದಕ್ಷಿಣೆಗೋಸ್ಕರ ಎಷ್ಟೋ ಹೆಣ್ಣು ಮಕ್ಕಳನ್ನು ಬೆಂಕಿ ಹಚ್ಚಿರುವುದೂ ಉಂಟು ಆದ್ದರಿಂದ ಎಷ್ಟೋ ಹೆಣ್ಣು ಮಕ್ಕಳು ವರ್ದಕ್ಷಿಣೆಯ ಕಿರುಕುಳ ತಾಳಲಾರ್ದೆ ತಾವೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡಿರುವುದೂ ಉಂಟು ಅದೆಷ್ಟೋ ಪ್ರಕರಣಗಳು ಈ ಸಮಾಜದಲ್ಲಿ ಈ ವರ್ದಕ್ಷಿಣೆಯನ್ನು ನಾವು ತೊಡೆದು ಹಾಕ್ಬೇಕು ಅಂದರೆ ಗಂಡು ಹೆಣ್ಣು ಪ್ರೀತಿಸಿ ಮದುವೆ ಆಗುವುದರಿಂದ ಈ ವರ್ದಕ್ಷಿಣೆಯನ್ನು ತೆಗೆದಾಕ್ಬೌದು ಮತ್ತು ಅವರಲ್ಲಿ ಏಕತೆ ಅನ್ನೋದು ಈ ಸಮಾಜದಲ್ಲಿ ಸಮಾನತೆ ಅನ್ನೋದು ಇರಬೇಕು ವರ್ದಕ್ಷಿಣೆ ತಗೊಳೋದು ಮತ್ತು ಕೊಡೋದು ಇವೆರಡೂ ಕಾನೂನು ಬಾಹಿರ ಕೃತ್ಯವಾಗಿದ್ದರೂ ಕೂಡ ಎಷ್ಟೋ ಕುಟುಂಬಗಳು ಈಗಲೂ ಅದನ್ನು ಸ್ವೀಕರಿಸ್ತಾರೆ ಮತ್ತು ತಗೋಳ್ತಾರೆ ಇದು ದ ನಮ್ಮ ಹಿಂದೂ ಸಂಸ್ಕೃತೀಲಿ ಇದೊಂದು ಸರ್ವೇಸಾಮಾನ್ಯ ವಸ್ತು ಆಗಿ ಉಳಿದಿದೆ ಇದೊಂದು ಕಟ್ಟುಪಾಡು ಎಂಬಂತೆ ಆಗಿಂದ ಈಗಿನ ವರ್ಗದವರು ಈ ಕಟ್ಟುಪಾಡನ್ನು ನೆರವೇರಿಸ್ಕೊಂಡು ಬರ್ತಾ ಇದಾರೆ ಆದರೆ ಇವು ಕಾನೂನು ಬಾಹಿರ ಕೃತ್ಯಗಳು ಮತ್ತು ವರ್ದಕ್ಷಿಣೆಯನ್ನು ಕೇಳುವುದು ತಪ್ಪಾಗಿದ್ದರೂ ಕೂಡ ಈ ಹೆಣ್ಣಿನ ಮನೆಯವರು ಅಂದುಕೊಂಡಂತೆ ಗಂಡಿಗೆ ತೃಪ್ತಿ ಕೊಡಬೇಕಾದ್ರೆ ವರ್ದಕ್ಷಿಣೆ ಕೊಡುವುದು ಒಂದು ಗೌರವ ಅವ್ರಿಗೆ ಕೇಳಿದಷ್ಟು ಕೊಡುವುದು ಒಂದು ಹೆಮ್ಮೆ ಎಂದು ತಿಳ್ಕೊಂಡಿರುವುದೂ ಉಂಟು ಆದರೆ ಎಷ್ಟೋ ಕುಟುಂಬಗಳನ್ನು ನೀಡಲಾಗದೆ ಎಷ್ಟೋ ಮದುವೆಗಳು ಅರ್ಧದಲ್ಲೇ ನಿಂತಿರುವುದು ನಿಂತಿರುವುದೂ ಉಂಟು ಇದೊಂದು ನಿರ್ವ ನಿದರ್ಶನ ಎಷ್ಟೋ ಪ್ರಕರಣಗಳಲ್ಲಿ ವರದಕ್ಷಿಣೆ ಕಿರುಕುಳ ತಾಳಲಾರದೆ ಎಷ್ಟೋ ವ್ಯಕ್ತಿಗಳನ್ನು ಕೊಲೆಗೈದು ಮತ್ತೊಂದು ಹೆಣ್ಣನ್ನು ಮದುವೆ ಆಗಿರುವುದು ಎಲ್ಲ ಸರ್ವೇ ಸಾಮಾನ್ಯವಾಗಿದೆ ಆದರೆ ಈ ಪ್ರಕರಣಗಳನ್ನು ಗುರುತಿಸುವ ಸರ್ಕಾರ ಸುಮಾರು ವರ್ಷಗಳ ಹಿಂದೆಯೇ ಕಾನೂನು ಬಾಹಿರ ವರ್ ವರದಕ್ಷಿಣೆ ಕಾನೂನು ಬಾಹಿರ ಎಂದು ತಿದ್ದುಪಡಿ ಮಾಡಿ ಕಾನೂನು ಬಾಹಿರ ಕೃತ್ಯ ಎಂದು ಘೋಷಿಸಿದೆ ಆದರೂ ಎಷ್ಟೋ ಹೆಣ್ಣು ಮಕ್ಕಳ ಈ ಕಾನೂನು ಬಾಹಿರ ಕೃತ್ಯವಾಗಿದ್ದರೂ ಕೂಡ ಅವರಿಗೆ ಮನ ಬಂದಂತೆ ವರ್ದಕ್ಷಿಣೆ ಕಿರುಕುಳ ನೀಡುವುದು ವರ್ದಕ್ಷಿಣೆನ ಪಡೆದುಕೊಳ್ಳು ಬಾ ಎನ್ನುವುದು ಇವೆಲ್ಲಾ ತುಂಬ ಇಷ್ಟಕರವಾಗಿ ಈ ಸಮಾಜದಲ್ಲಿ ಕಿತ್ತೊಗೆಯದ ಕೆಲವೊಂದು ಘಟನೆಗಳಲ್ಲಿ ಈ ವರ್ದಕ್ಷಿಣೆ ಕಿರುಕುಳವು ಒಂದು ಹೆಣ್ಣಿಗೆ ಹೆಣ್ಣೇ ಶತೃ ಅನ್ನುವ ಹಾಗೆ ಅತ್ತೆ ತನ್ನ ಸೊಸೆಯನ್ನು ವರ್ದಕ್ಷಿಣೆ ಕಿರುಕುಳವನ್ನು ನೀಡಿ ಬೇರೊಂದು ಅವರ ಮನೆಗೆ ಕಳಿಸಿ ವರ್ದಕ್ಷಿಣೆ ತಗೊಂಡು ಬಾ ಅನ್ನೋದು ಒತ್ತು ಗಂಡನೇ ಆ ಹೆಂಡತಿಯನ್ನು ವರ್ದಕ್ಷಿಣೆ ಕಿರುಕುಳ ನೀಡುವುದು ಇವೆಲ್ಲ ಸರ್ವೇಸಾಮಾನ್ಯವಾಗಿ ಉಳಿದಿದೆ ಆದರೆ ಎಷ್ಟೋ ಈ ಪ್ರಪಂಚದಲ್ಲಿ ಹೇಳೋದಾದ್ರೆ ಈ ಆದ್ದರಿಂದ ಹೆಣ್ಣು ಮಕ್ಕಳು ತ ವಿಷ ಕುಡಿದು ಸಾಯುವುದೂ ಉಂಟು ನೇಣು ಬಿಗಿದು ಹಾಕಿಕೊಳ್ಳುವುದೂ ಸಹ ಆತ್ಮಹತ್ಯೆ ಮಾಡಿಕೊಂಡಿರುವುದೂ ಉಂಟು ಎಷ್ಟೊ ಬಾರೀ ಈ ಕೆರೆ ಮತ್ತು ಬಾವಿಗೆ ಹಾರಿ ತಮ್ಮ ಪ್ರಾಣ ಕಳೆದುಕೊಂಡಿರುವುದೂ ಉಂಟು ಆ ಇಷ್ಟೆಲ್ಲ ಪ್ರಕರಣಗಳನ್ನು ಈ ಮುಚ್ಚಿ ಬೇರೊಂದು ವಿಷಯಗಳ ಬಗ್ಗೆ ಬೇರೆ ಒಂದು ಹೆಣ್ಣನ್ನು ಮದುವೆ ಆಗಿರುವುದೂ ಉಂಟು ಆದರೆ ಇದನ್ನೆಲ್ಲ ತೊಡೆದು ಹಾಕ್ಬೇಕಾದ್ರೆ ಈ ಸಮಾಜದಲ್ಲಿ ವರ್ದಕ್ಷಿಣೆ ಕಿರುಕುಳ ವರ್ದಕ್ಷಿಣೆ ಅನ್ನೋದು ಪಿಡುಗೇ ಇರಬಾರ್ದು ಮತ್ತು ಈ ವರ್ದಕ್ಷಿಣೆ ಪಿಡುಗು ಹೋಗ್ಬೇಕು ಅಂದರೆ ನಾವು ಹೆಚ್ಚಾಗಿ ಈ ಸಮಾಜದಲ್ಲಿ ಹೇಳ್ಬೇಕು ಅಂದರೆ ಹೆಚ್ಚಾಗಿ ವರ್ದಕ್ಷಿಣೆಯನ್ನು ನಿಲ್ಲಿಸಬೇಕು ಮತ್ತು ಪ್ರೀತಿಸಿ ಮದುವೆ ಆಗುವವರನ್ನು ಪ್ರೋತ್ಸಾಹ ನೀಡಬೇಕು ಪ್ರೀತಿ ಅನ್ನೋದು ದುಡ್ಡಿನ ಮೇಲೆ ಹುಟ್ಟುವಂಥದ್ದಲ್ಲ ಅದು ಮನಸ್ಸು ಮನಸ್ಸುಗಳ ಮೇಲೆ ಹುಟ್ಟುವಂಥದ್ದು ಈ ಪ್ರೀತಿಸಿ ಮದುವೆ ಆಗುವವರು ಎಲ್ಲೋ ಕೆಲವು ಪ್ರಕರಣಗಳು ದುಡ್ಡಿಗೋಸ್ಕರವೇ ಪ್ರೀತಿಸಿರುತ್ತಾರೆ ಅದು ನಾವು ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಬೇಕು ನಿಜವಾದ ಪ್ರೀತಿಗೆ ದುಡ್ಡಿನ ಅವಶ್ಯಕತೆ ಇರುವುದಿಲ್ಲ ಆದರೆ ಈಗಿನ ವಾ ಈಗಿನ ಇವತ್ತು ಯುವಕ ಯುವತಿಯರಿಗೆ ಅವರ ದುಡ್ಡು ಆಕರ್ಷಣೀಯ ವಸ್ತು ಮತ್ತು ಹೆಚ್ಚಾಗಿ ದುಡ್ಡಿರೋವ್ರನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನೋ ಭಾವನೆ ಕೂಡ ಇದೆ ಆದರೂ ಕೆಲವು ಜನರು ಇದನ್ನು ಹೇಗೆ ಹೇಳ್ಬೇಕು ಅನ್ನೊದೇ ಗೊತ್ತಾಗಲ್ಲ ಈ ವರ್ಷದಲ್ಲಿ ಎಷ್ಟೋ ಜನರು ಪ್ರೀತಿಸಿ ಮದುವೆ ಆಗಿರೋವ್ರು ವರ್ದಕ್ಷಿಣೆ ಕಿರುಕುಳ ನೀಡಿದರೆ ವರ್ದಕ್ಷಿಣೆ ತಗೊಳೋದು ತುಂಬ ಅಪಾಯಕಾರಿ ಮತ್ತು ಅದನ್ನು ಕೊಡುವುದು ತಪ್ಪು ಕೆಲವು ಬಡವರು ಈ ಹಿಂದಿನ ವರ್ಗದಲ್ಲಿ ವರ್ದಕ್ಷಿಣೆ ಇಲ್ಲ ಅಂದರೆ ಮದುವೆ ನಡೆಸ್ ನಡೆಸ್ತಾ ಇರಲಿಲ್ಲ ಆದರೆ ಈ ಸಮಾಜದಲ್ಲಿ ವರ್ದಕ್ಷಿಣೆ ಅನ್ನೋದು ಒಂದು ಹಿಂದೂ ಸಂಸ್ಕೃತೀಲಿ ಅದೊಂದು ಪದ್ದತಿಯಾಗಿ ಉಳಿದಿದೆ ಈ ಅನಿಷ್ಠ ಪದ್ದತಿಯನ್ನು ಹೋಗಲಾಡಿಸ್ಬೇಕು ಅಂತ ಕಾನೂನು ಹಲವಾರು ಚಳುವಳಿಗಳನ್ನು ಮಾಡಿದೆ ಹಲವಾರು ತಿದ್ದುಪಡಿಗಳನ್ನು ಮಾಡಿದೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೂ ಕೂಡ ಈ ವರ್ದಕ್ಷಿಣೆ ಅನ್ನೋದು ಇನ್ನೂ ಹೋಗಿಲ್ಲ ಇದನ್ನು ಹೋಗಿಸ್ ಹೋಗಲಾಡಿಸ್ಬೇಕು ಅಂದರೆ ಹೆಚ್ಚು ಹೆಚ್ಚಾಗಿ ನಾವೂ ಹೆಚ್ಚು ಹೆಚ್ಚಾಗಿ ಹೇಳ್ಬೇಕಾದ್ರೆ ಜನರ ಮತ್ತು ಪ್ರೀತಿ ಬಾಂಧವ್ಯಗಳಿಗೆ ಹೆಚ್ಚು ವರವನ್ನು ಕೊಡಬೇಕು ಆ ವರ್ದಕ್ಷಿಣೆ ಘಟನೆಗಳು ನಡಿಯದಾಗೆ ನೋಡಿಕೊಳ್ಬೇಕು ಈ ವರ್ದಕ್ಷಿಣೆ ಕೇಳುವವರನ್ನು ಕಾನೂನು ಕ್ರಮ ವಹಿಸಿ ಅಂತಹ ಹೆಣ್ಣು ಮತ್ತು ಸಂಬಂಧಿಕರನ್ನು ನಿಲ್ಲಿಸಬೇಕು ಮತ್ತು ವರ್ದಕ್ಷಿಣೆಗೆ ಆಸೆ ಪಡುವಂಥ ಗಂಡನನ್ನು ಮದುವೆ ಆಗಕೂಡುವುದು ಈಗಿನ ಜನ್ರೇಸನಲ್ಲಿ ಹೇಳ್ಬೇಕಾದ್ರೆ ಹೆಚ್ಚು ಜನರು ಪ್ರಕರಣಗಳು ಹೆಣ್ಣು ಹೆಣ್ಣಿಗೆ ಕಿರುಕುಳ ನೀಡಿ ದಾಖಲಾಗಿರ್ತವೆ ಮಗುವಾಗಿಲ್ಲ ಅಂತಲೋ ವರ್ದಕ್ಷಿಣೆ ತಂದಿಲ್ಲ ಅಂತಲೋ ಅಥ್ವಾ ನೀನು ನಮ್ಮ ಮಗನಿಗೆ ಸರಿಸಾಟಿ ಇಲ್ಲ ಅಂತಲೋ ಅವರ ನಮ್ಮ ಅವರು ನಮಗೆ ಸರಿಸಾಟಿ ಇಲ್ಲ ಅಂತಲೋ ಎಷ್ಟೋ ಕುಟುಂಬಗಳು ಮದುವೆಯನ್ನು ಡೈವರ್ಸ್ ನೀಡಿರುವುದು ಆಗ್ಬೌದು ಅಥ್ವಾ ಕೊಲೆ ಮಾಡಿರುವುದು ಆಗಿರ್ಬೌದು ಮತ್ತು ಹೆಚ್ಚು ಹೆಚ್ಚಾಗಿ ಅಹಿತಕರವಾಗಿ ನಡೆಸಿರುವುದಾಗಿದೆ ಇದನ್ನು ನಾವು ತಡೆಗಟ್ಟಬೇಕು ಅಂದರೆ ನಾವು ಹೆಚ್ಚಾಗಿ ಇದನ್ನು ತೊಡೆದ್ಹಾಕ್ಬೇಕು ಇದ್ರ ಉದ್ದೇಶ ಇಷ್ಟೇ ವರ್ದಕ್ಷಿಣೆ ಅನ್ನೋದು ನಾವು ಬಹುಕಾಲ ನಿರೀಕ್ಷೆ ಮಾಡುವಂಥದ್ದಲ್ಲ ಅದು ಕೇವಲ ವರದಕ್ಷಿಣೆಯಾಗೇ ಉಳಿಬೌದು ಆದರೆ ವರದಕ್ಷಿಣೆಯನ್ನು ನಾವು ಹೇಗೆ ತೊಡೆದ್ಹಾಕ್ಬೇಕು ಅಂದರೆ ಅದನ್ನು ನೀಡುವುದನ್ನು ತಪ್ಪಿಸಬೇಕು ಈ ನಮ್ಮ ಈ ಹಳ್ಳಿಗಳ ಕಡೆ ವರ್ದಕ್ಷಿಣೆ ಅನ್ನೋದು ಒಂದು ಪದ್ಧತಿ ಆ ಪದ್ಧತಿ ವರ್ದಕ್ಷಿಣೆ ಕೊಟ್ಟಿಲ್ಲ ಅಂದರೆ ಆ ಗೌರವಕ್ಕೆ ಧಕ್ಕೆ ಬಂದಂತೇ ನಡೆದ್ಕೊಳ್ತರೆ ಮತ್ತು ವರ್ದಕ್ಷಿಣೆ ಕೇಳಿಲ್ಲ ಅಂದರೆ ಗಂಡಿಗೇನೊ ದೋಷ ಇರಬಹುದು ಅಥ್ವಾ ಕುಟುಂಬದ ಏನೋ ಸಮಸ್ಯೆ ಇರ್ಬೌದು ಅಥ್ವಾ ಹೆಣ್ಣು ಸಿಕ್ಕದೇ ಇರ್ಬೌದು ಅಥ್ವಾ ಹೆಣ್ಣು ಯಾವುದೋ ಒಂದು ಬೇರೆ ರೀತಿಯಲ್ಲಿ ಇರ್ಬೌದು ಅವನು ಸರಿ ಇಲ್ಲದೇ ಇರ್ಬೌದು ಆದ್ದರಿಂದ ವರ್ದಕ್ಷಿಣೆ ಕೇಳುತ್ತಿಲ್ಲ ಎಂಬ ಭಾವನೆ ಕೂಡ ಕೆಲವರಲ್ಲಿ ಉಳಿದುಕೋ ಉಳಿದುಬಿಡುತ್ತೆ ಆದ್ದರಿಂದ ಈ ಸಮಾಜದಲ್ಲಿ ವರ್ದಕ್ಷಿಣೆ ಹೇಗೆ ಇದನ್ನು ತಪ್ಪಿಸ್ಬೌದು ಹೇಗೆ ಇದರಿಂದ ದೂರ ಇರಬಹುದು ಇದನ್ನು ದೂರ ಇರೋದರಿಂದ ಸರಿ ಅದರಿಂದ ತಪ್ಪು ಏನು ಎಂಬ ಮಾತಿಗೆ ಎಷ್ಟೋ ಜನ ವ್ಯಕ್ತಪಡಿಸಬೇಕಾದ್ರೆ ತಮ್ಮ ಅಭಿವ್ಯಕ್ತವನ್ನು ತಿಳಿಸಬೇಕಾದ್ರೆ ಕಷ್ಟ ಪಟ್ಟಿರೋದು ಉಂಟು ಆದರೆ ವರ್ದಕ್ಷಿಣೆ ಇದನ್ನು ತಗೋಳೋದು ಕಾನೂನು ಬಾಹಿರ ಅದನ್ನು ಪಡೆಯೋದು ತಪ್ಪು ಮತ್ತು ಪ್ರೀತಿಸಿದವರಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಈಗಿನ ಜನ್ರೇಷನ್ನಲ್ಲಿ ಜಾತಿ ಜಾತಿಗಳ ನಡುವೆ ಪ್ರೀತಿ ಹುಟ್ಟೋದು ತುಂಬ ಕಷ್ಟವಾಗಿದೆ ಆದ್ದರಿಂದ ಇದನ್ನು ನಾವು ತೊಡೆದು ಹಾಕ್ಬೇಕು ಆದ್ದರಿಂದ ನಾವು ತೊಡೆದು ಹಾಕ್ಬೇಕು ಅಂದರೆ ಈ ಪ್ರೀತಿ ಪ್ರೀತಿಗಳ ಮಧ್ಯ ವೈರತ್ವವನ್ನ ಬೆಸೆಯದೇ ಹೆಚ್ಚು ಹೆಚ್ಚು ಜನರನ್ನು ಪ್ರೀತಿಸಬೇಕು ಮತ್ತು ಪ್ರೀತಿ ಮಾಡುವವರಿಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಬೇಕು ಪ್ರೀತಿ ಅನ್ನೋದು ಈ ಜನರಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಹೆಚ್ಚಾಗಿ ದುಡ್ಡಿರೋವ್ರ ಮಧ್ಯ ನಡೆಯುವಂಥದ್ದಲ್ಲ ಮತ್ತು ಅಂತಸ್ತಿರೋವಂಥರೆ ನಡೆಯುವಂಥಲ್ಲ ಇದು ಕೆಲವು ಮನಸ್ಸು ಮನಸ್ಸುಗಳ ನಡುವೆ ನಡೆಯುವಂಥದ್ದು ಅದರಲ್ಲಿ ವರದಕ್ಷಿಣೆ ಅನ್ನುವುದು ಬರೋದಿಲ್ಲ ಆದ್ದರಿಂದ ನಾವು ಪ್ರೀತಿಗೆ ಹೆಚ್ಚು ಒಲವನ್ನು ಕೊಡಬೇಕು ಆದರೆ ಕುಟುಂಬ ಸಂಪ್ರದಾಯ ಆಚಾರ ವಿಚಾರ ಇವೆಲ್ಲ ಅರಿತ್ಕೊಂಡಂಥ ಜನ ತಮ್ಮ ಮನೆಗೆ ಬಂದ ಹೆಣ್ಣು ಮಗಳನ್ನು ಪಸ್ಟು ಮಗಳಾಗಿ ನೋಡ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ಕೊನೆಗೆ ವರದಕ್ಷಿಣೆಗೋಸ್ಕರ ವಿಷ ಹಾಕ್ ಸಾಯಿಸಿರೋದೂ ಉಂಟು ನಾನು ಎಷ್ಟೋ ಪ್ರಕರಣಗಳಲ್ಲಿ ನೋಡಿದ್ದೇನೆ ಆ ಪ್ರಕರಣಗಳನ್ನೆಲ್ಲ ಓದಿದಾಗ ತುಂಬ ಬೇಸರಯುಕ್ತ ಇಂಥ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ನಮ್ಮ ಧರ್ಮ ಈಗೆಲ್ಲಾ ಕಟ್ಟುಪಾಡುಗಳನ್ನು ಮಾಡಿದೆಯಾ ಎಂಬ ಭಾವನೆ ಕೂಡಾ ಹುಟ್ಟುತ್ತಾ ವರ್ದಕ್ಷಿಣೆ ಅನ್ನೋದು ಆ ಅನಿಷ್ಠ ಪದ್ದತಿಯನ್ನು ನಾವೆಲ್ಲ ಕಿತ್ತೊಗಿಬೇಕು ನಾವು ಮುಂದಿನ ಪೀಳಿಗೆಗೆ ಅವರಿಗೆ ತಿಳಿಸಬೇಕು ವರ್ದಕ್ಷಿಣೆ ಅನ್ನೋದು ಒಂದು ಪದ್ಧತಿ ಅಲ್ಲ ಇದು ಸಮಾಜಕ್ಕೆ ನೀಡುವ ಒಂದು ವಿಷಕಾರಿಯಾದ ಅನಿಲ ಅನಿಲವನ್ನು ನಾವು ಯಾವಾಗಲೂ ಸೇರಿಸಬಾರ್ದು ಅದರಿಂದ ದೂರ ಇರಬೇಕು ಅಂತ ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬದವರು ಇವೆಲ್ಲಾ ಈ ವರ್ದಕ್ಷಿಣೆಯನ್ನ ಪಡೆಯೋದನ್ನು ವಿರೋಧಿಸ್ಬೇಕು ಮತ್ತು ಪಡೆಯಲೂಬಾರದು ಆದ್ದರಿಂದ ನಾವು ಹೆಚ್ಚು ಹೆಚ್ಚಾಗಿ ಹೇಳೋದಾದರೆ ಈ ವರ್ದಕ್ಷಿಣೆ ಅನ್ನೋದನ್ನು ನಾವು ಹೇಗೆ ತಪ್ಪಿಸ್ತಿವೋ ಅಷ್ಟು ಒಳ್ಳೆಯದು ಇಲ್ಲದೇ ಇದ್ದರೆ ಈ ಸಮಾಜದಲ್ಲಿ ಸಮಾನತೆ ಕಾಣೋಕ್ಕೆ ಆಗೋದಿಲ್ಲ ಈ ಸಮಾಜದಲ್ಲೀ ಆಗ್ಲಿಂದಲೂ ಮತ್ತು ಹಿಂದಿನ ವರ್ಷದಿಂದಲೂ ಮಹಿಳೆಯರಿಗೆ ಸಮಾನತೆ ಅನ್ನೋದೇ ಕೊಟ್ಟಿಲ್ಲ ಆ ಸಮಾನತೆ ಸಿಕ್ಕಿದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಈ ಸಂವಿಧಾನದಿಂದೇ ಸಮಾನತೆಯು ಸಿಕ್ಕಿರೋದು ಆದರೂ ಕೆಲವೊಂದು ಜನ ಮಹಿಳೆಯರಿಗೆ ನೀಡುವ ಸವಲತ್ತುಗಳನ್ನು ಪಡೆದುಕೊಳ್ತ ಇಲ್ಲ ಮತ್ತು ಅವರಿಗೆ ತೋರಿಸ್ತಿರುವ ಅಗೌರವದಿಂದ ಎಷ್ಟೋ ಎಷ್ಟೋ ದೊಡ್ಡ ಹುದ್ದೆಗಳೆಲ್ಲ ಅಲಂಕರಿಸ್ತಾ ಇದಾರೆ ಆದರೂ ಈ ಸಮಾಜ ಅವ್ರನ್ನು ಶೋಷಣೀಯವಾಗೆ ನೋಡುತ್ತೆ ಈ ಮಹಿಳೆಯರನ್ನು ಶೋಷಣೀಯವಾಗಿ ನೋಡಿ ಅವರ ದುರ್ಬಲತೆಯನ್ನು ಕಂಡುಹಿಡಿ ತೋರಿಸ್ತಾರೆ ಇವೆಲ್ಲಾ ಮಹಿಳೆಯರಿಗೆ ನೀಡುವ ತೊಂದರೆಗಳಾಗಿವೆ ನಾವೆಲ್ಲ ಹೇಳ್ಬೇಕಾದರೆ ಮಹಿಳೆಯರನ್ನು ನಾವು ಹೆಚ್ಚು ಹೆಚ್ಚಾಗಿ ಗೌರವಿಸಬೇಕು